ಇಪ್ಪತ್ತ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಐದು ಮೇ ಸಾವಿರದ ಒಂಬೈನೂರ ತೊಂಬತ್ತ ಏಳು ಮೂರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಮೂವತ್ತೊಂದು ಜುಲೈ ಎರಡು ಸಾವಿರದ ಒಂದು ಇಪ್ಪತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು